ವಿದ್ಯುತ್ ಇದು ಮನುಷ್ಯನ ಅತೀ ಮುಖ್ಯ ಆದಂಥ ಆವಿಷ್ಕಾರ ವಿದ್ಯುತ್ ನಮ್ಗೆ ಎಷ್ಟು ಉಪ್ಯುಕ್ತವಾಗಿದ್ಯೋ ಅದೇ ಥರ ಅದರಿಂದ ನಮಗೆ ಅನೇಕ ರೀತಿಯ ಅಪಾಯಗಳಾಗಕ್ಕೆ ಸಾಧ್ಯತೆ ಇದೆ ವಿದ್ಯುತ್ನಿಂದ ನಮಗೆ ಬೆಳಕು ಸಿಗುತ್ತೆ ಗಾಳಿ ಸಿಗುತ್ತೆ ಕಂಪ್ಯೂಟ್ರು ಟಿ ವಿ ಬಳ್ಸದಕ್ಕೆ ಅವಕಾಶ ಇದೆ ಹೀಗೆಲ್ಲ ಇದ್ದರೂ ವಿದ್ಯುತ್ ನಮಗೆ ವಿದ್ಯುತ್ ಒಂಥರ ಎರಡು ಕತ್ತಿ ಅಲಗಿನ ಥರ ಉಪಯೋಗಾನು ಇದೆ ಅದರಿಂದ ಆಪತ್ತುಗಳೂ ತುಂಬ ಇದಾವೆ ಉದಾಹರಣೆಗೆ ಡ್ಯಾಮೇಜ್ ಆಗಿರೋ ವೈರಿಂದ ನಮಗೆ ಕರೆಂಟ್ ಹೊಡೀಬೋದು ವಿದ್ಯುತ್ ಆಘಾತದಿಂದ ಪ್ರಾಣಾಪಾಯ ಆಗ್ಬೋದು ಎಷ್ಟೋ ಜನ ವಿದ್ಯುತ್ ಆಘಾತದಿಂದ ಪ್ ಸಾಯ್ತಾ ಇರ್ತಾರೆ ಅದೇ ರೀತಿ ವಿದ್ಯುತ್ತು ಹೈ ವೋಲ್ಟೇಜ್ ಬಂದು ಮನೇನಲ್ಲಿ ಇರತಕ್ಕಂಥ ಪರಿಕರಗಳೆಲ್ಲ ಸುಟ್ಟು ಹೋಗ್ಬೋದು ಇದರಿಂದ ಎಷ್ಟೋ ಆಸ್ತಿಪಾಸ್ತಿ ನಷ್ಟ ಆಗ್ಬೋದು ಶಾರ್ಟ್ ಸರ್ಕ್ಯೂಟ್ ಆಗಿ ಬಿಲ್ಡಿಂಗು ಅಂಗಡಿಯೆಲ್ಲ ಬೆಂಕಿ ಹತ್ಕೊಂಡ್ ಉರಿಯೋಂಥ ಅವಕಾಶಗಳು ತುಂಬ ಇದೆ ನಾವಿದನ್ನೆಲ್ಲ ಪೇಪರಲ್ಲಿ ಓದ್ತಾನೆ ಇರ್ತೀವಿ ಯಾಕೆ ಈಥರ ಆಗುತ್ತೆ ಈ ಥರ ಆಗದಕ್ಕೆ ಕಾರಣ ಏನು ವಿದ್ಯುತ್ ಹರಿವು ಹೆಚ್ಚಾದಾಗ ವಿದ್ಯುತ್ನಿಂದ ಹೆಚ್ಚು ವೋಲ್ಟೇಜ್ ಬಂದಾಗ ಲೈನ್ನಿಂದ ನಮ್ಮ ಮನೆಗೆ ಬಂದಾಗ ಅಲ್ಲಿ ನಾವು ಸ್ಟಬಿಲೈಜರ್ ಬಳಸಿದರೆ ನಮ್ಮ ವಿದ್ಯುತ್ ಉಪಕರ್ಣಗಳ್ನ ನಾವು ಹುಷಾರಾಗಿ ಕಾಪಾಡಿಕೋಬೋದು ಟಿ ವಿ ಇರ್ಬೋದು ಫ್ರಿಡ್ಜ್ ಇರ್ಬೋದು ಇದಕ್ಕೆ ಕಂಪ್ಯೂಟ್ರು ಇದಕ್ಕೆಲ್ಲ ನಾವು ಟೆಬಿಲೈಜರ್ ಬಳಸಿಕೊಂಡ್ರೆ ವಿದ್ಯುತ್ ಆಘಾತ ಆಗಿ ಆ ಹೈ ವೋಲ್ಟೇಜ್ ಬಂದು ಆ ಇಕ್ವುಪ್ಮೆಂಟ್ಸು ಹಾಳಾಗೋದನ್ನು ತಡಿಯೋಂಥ ಒಂದು ಸಾಧ್ಯತೆ ಇರುತ್ತೆ ಅದೇ ರೀತಿ ಎಲ್ಲೂ ಡ್ಯಾಮೇಜ್ ಇರೋ ವೈರ್ ಇರಬಾರ್ದು ಮನೆಯಲ್ಲಿ ಎಲೆಕ್ಟ್ರಿಕಲ್ ಕೆಲಸ ಮಾಡಿಸುವಾಗ ಒಳ್ಳೆಯ ಕ್ವಾಲಿಟಿ ಉತ್ತಮ ಗುಣಮಟ್ಟದ ವೈರ್ಗಳನ್ನೇ ನಾವು ಬಳಸಿ ವೈರಿಂಗ್ ಮಾಡ್ಸಿದ್ದೀವಿ ಅಂದರೆ ವೈರು ಡ್ಯಾಮೇಜ್ ಆಗಿ ವಿದ್ಯುತ್ ಲೀಕ್ ಆಗೋಂಥ ಅವ್ಕಾಶಗ್ಳು ಇರೋಲ್ಲ ವಿದ್ಯುತ್ ಲೀಕೇಜ್ ಆಗಿರೋ ಕಡೆ ನಾವೇನಾರ ಕೈ ಇಟ್ಟರೆ ಅದು ನಮಗೆ ಕರೆಂಟ್ ಹೊಡೆದು ನಾವು ಸಾಯೋ ಪ್ರಾಣ ಬಿಡುವ ನಮ್ಮ ಪ್ರಾಣಕ್ಕೆ ಆಗ ತೊಂದರೆ ಆಗೋಂಥ ಅವಕಾಶ ಇರುತ್ತೆ ಹಾಗಾಗಿ ಮನೆ ಕೆಲಸ ಮಾಡ್ಸೋವಾಗ ವೈರಿಂಗ್ ಮಾಡಿಸುವಾಗ ಎಲ್ಲದಕ್ಕೂ ಉತ್ಕ್ರಷ್ಟ ಗುಣಮಟ್ಟದ ವೈರ್ಗಳನ್ನೇ ಬಳಸಬೇಕು ಅದೇ ರೀತಿ ಸ್ವಿಚ್ಗಳು ಇರ್ಬೋದು ಪ್ಲಗ್ ಇರ್ಬೋದು ಪ್ಲಗ್ ಪಾಯಿಂಟ್ ಇರ್ಬೋದು ಇದನ್ನೆಲ್ಲ ಹಾಕೋವಾಗ ಐ ಎಸ್ ಐ ಮಾರ್ಕ್ ಇರತಕ್ಕಂಥ ವಸ್ತುಗಳನ್ನೇ ನಾವು ಬಳಸಬೇಕು ಆಗೇನಾಗುತ್ತೆ ಅದು ಕಳ ಒಳ್ಳೆಯ ಗುಣಮಟ್ಟ ಇರೋದರಿಂದ ವಿದ್ಯುತ್ ಲೀಕೇಜ್ ಆಗಿ ನಮಗೆ ಕರೆಂಟ್ ಹೊಡೆದು ಸಾವಾಗೋಂಥ ಅವಕಾಶ ಇರೋದಿಲ್ಲ ಇನ್ನು ಚಿಕ್ಕ ಮಕ್ಳು ಇರೋವಾಗ ಎಚ್ಚರಿಕೆಯಿಂದ ವಿದ್ಯುತ್ ಬಳಸ್ಬೇಕಾಗುತ್ತೆ ಯಾಕಂದ್ರೆ ಚಿಕ್ಕ ಮಕ್ಕಳು ಅವುಕ್ಕೆ ಗೊತ್ತಾಗೋದಿಲ್ಲ ಏನು ಮುಟ್ಟಿದ್ರೆ ಏನು ಆಗುತ್ತೆ ಅಂತ ಚಿಕ್ಕ ಮಕ್ಳು ಇರೋ ಕಡೆ ಡಮ್ಮಿ ಪ್ಲಗ್ ಪಾಯಿಂಟ್ ಹಾಕಿಡೋವಂಥದ್ದು ವೈರ್ನ ಎಲ್ಲೆಂದ್ರಲ್ಲಿ ಬಿಡದೆ ಇರತಕ್ಕಂಥದ್ದು ಇನ್ನು ಮೊಬೈಲ್ ಚಾರ್ಜಿಂಗ್ ಹಾಕಿ ಮಾತಾಡೋದು ಕೂಡ ತುಂಬ ದೊಡ್ಡ ಸಮಸ್ಯೇನೆ ಚಾರ್ಜಿಂಗ್ ಹಾಕಿ ಮಾತಾಡೋದು ಮೊಬೈಲ್ ಬ್ಲಾಸ್ಟ್ ಆಗಿ ಎಷ್ಟೋ ಜನ ಪ್ರಾಣ ಕಳ್ಕೋಬೋದು ಪೇಪರ್ಲ್ಲಿ ಓದೇ ಇರ್ತೀವಿ ಮೊಬೈಲ್ ಚಾರ್ಜಿಂಗ್ ಹಾಕದೇ ಅಂದರೆ ಫೋನ್ ಬಂದಾಗ ಮೊಬೈಲ್ ಚಾರ್ಜರ್ನ ತೆಗೆದು ಮಾತಾಡೋದು ಒಂದು ಒಳ್ಳೆಯ ಅಭ್ಯಾಸ ಸೊ ಈ ಎಲ್ಲ ಕ್ರಮಗಳನ್ನ ಅನುಸರ್ಸ್ದ್ರೆ ವಿದ್ಯುತ್ ಆಘಾತದಿಂದ ನಾವು ನಮ್ಮ ಪ್ರಾಣಾನ ಉಳಿಸ್ಕೋಬೋದು ನಮ್ಮ ಆಸ್ತಿಪಾಸ್ತಿನ ಉಳ್ಸ್ಕಳ್ಬೋದು ಅಂತ ನನಗೆ ಅನ್ನಿಸುತ್ತೆ